ನಾನು ಮೊದಲ್ನೇದಾಗಿ ಆರ್ಡರ್ ಮಾಡಿರುವಂತಹ ಒಂದು ವಸ್ತು ಅಂದರೆ ಅದು ಶಾಲೆ ಬ್ಯಾಗ್ ನನ್ನ ಮೊದಲ್ನೇ ಆರ್ಡರ್ ನನಗೆ ಸಂತೋಷವನ್ನು ತಂದ್ಕೊಟ್ಟಿದೆ ಯಾಕೆಂದರೆ ಈ ಬ್ಯಾಗ್ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ ಗುಣಮಟ್ಟದಲ್ಲಿ ಕೂಡ ಚೆನ್ನಾಗಿದೆ ಬೆಲೆ ಕೂಡ ಕಡಿಮೆ ಇದೆ ಅಂದರೆ ಕಡಿಮೆ ಹಣದಲ್ಲಿ ಒಳ್ಳೆಯ ಗುಣ ಮಟ್ಟದ ಒಂದು ಒಳ್ಳೆಯ ಬ್ಯಾಗು ನನಗೆ ಸಿಕ್ಕಿದೆ ನೋಡೋಕ್ಕೆ ತುಂಬ ಆಕರ್ಷಿತವಾಗಿದೆ ಈ ಬ್ಯಾಗು ಒಳ್ಳೆಯ ಬಣ್ಣವನ್ನು ಕೂಡ ಹೊಂದಿದೆ ನೀರಲ್ಲಿ ಹಾಕಿ ತೊಳೆದ್ರೂ ಕೂಡ ಬಣ್ಣ ಹೋಗ್ತಾಯಿಲ್ಲ ಇದು ಶಾಲೆ ಮಕ್ಕಳಿಗೆ ಹೇಳಿ ಮಾಡ್ಸಿರೊ ಬ್ಯಾಗ್ ಆಗಿದೆ ಆರಾಮಾಗಿ ನಾವು ಇದರಲ್ಲಿ ಬುಕ್ಗಳನ್ನು ಹಾಕಿ ಮಕ್ಕಳಿಗೆ ಕೊಟ್ಕಳ್ಸ್ಬೋದು ಮತ್ತೆ ಸಪರೇಟ್ ಆಗಿ ಪ್ಯಾಕೆಟ್ಗಳು ಕೂಡ ಇದ್ದಾವೆ ಇದರಲ್ಲಿ ವಿಭಾಗಗಳನ್ನು ಕೂಡ ಮಾಡಿದ್ದಾರೆ ಪೆನ್ಸಿಲ್ ಹಾಕೊಳ್ಳಿಕ್ಕೆ ಮತ್ತೆ ಬುಕ್ ಅನ್ನು ಇಟ್ಕೊಳ್ಲಿಕ್ಕೆ ಮತ್ತೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಜಿಪ್ಪುದೆಲ್ಲ ಹಾಗಾಗಿ ಎಲ್ಲರೂ ಇದನ್ನು ಕೊಂಡ್ಕೋಬೋದು ಧನ್ಯವಾದಗಳು